ಹಲೋ ಹಾಂ ಹೇಳಿ ಹೌದು ಮೇಡಮ್ ಆಟೋ ಆಟೋ ಡ್ರೈವರ್ ಮೇಡಮ್ ನಾನು

ಹಾಂ ಸರಿ ಮಾ ನಾನು ಈಚೆ ಸರ್ಕಲ್ ಅಲ್ಲಿ ಇದ್ದೀನಿ ಮೇಡಮ್ ಗಾಂಧಿ ಸರ್ಕಲ್ ಅಲ್ಲಿದ್ದೀನಿ ಗಾಂಧಿ ಸರ್ಕಲ್ ಮೇನ್ ಸರ್ಕಲ್ ಅಲ್ಲಿ

ನೀವು ಬೇರೆ ಎಲ್ಲಾದರೂ ಹೋಗಬೇಕಾ ಅಥ್ವಾ ಬಸ್ ಸ್ಟ್ಯಾಂಡ್ಯಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಾ

ಆಯಿತು ಮೇಡಮ್ ಆಗುತ್ತೆ ಮಾಡ್ತೇನೆ ವೇಟ್ ಮಾಡ್ತೇನೆ ಹ್ಞೂ ಲಾಡ್ಜ್ ಯಾವುದು ಮೇಡಮ್ ಅದು ಹಾಂ ಲಾಡ್ಜ್ ಯಾವುದು ಹೌದಾ ಹಾಂ ಹಾಂ ಹಾಂ ಅಂದರೆ ಓಕೆ

ಸರಿ ಮೇ ಆಯಿತು ಕರ್ಕೊಂಡು ಹೋಗಿ ಬರೋಣ ಮೇಡಮ್ ಅಲ್ಲಿ ವೇಯ್ಟ್ ಮಾಡಬೇಕಾ ನಿಮ್ಮನ್ನು ದೇವಸ್ಥಾನಕ್ಕೆ ಹೋಗ್ ಬರೋವರೆಗು ವೇಯ್ಟ್ ಮಾಡಬೇಕಾ ನಾನು

ಹೌದಾ ಸರಿ ಮೇಡಮ್ ಅಲ್ಲಿ ನೀವು ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂದರೆ ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನಾನು ಅಷ್ಟೊತ್ತು ಕಾಯ್ಬೇಕಲ್ಲಾ

ವೇಯ್ಟಿಂಗ್ ಚಾರ್ಜ್ ಎಲ್ಲ ಆಗುತ್ತೆ ನನಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗ್ಬೋದು ಮೇಡಮ್

ಇಲ್ಲ ಮೇಡಮ್ ನಾನು ನಿಮ್ಮನ್ನ ಇಲ್ಲಿಂದ ಬಂದ್ಬಿಟ್ಟೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಗೆ ಬರಬೇಕು ಅಲ್ಲಿಂದ ಪಿಕ್ ಅಪ್ ಮಾಡಿ ಲಾಡ್ಜಿಗೆ ಕರ್ಕೊಂಡು ಹೋಗ್ಬೇಕು ಲಾಡ್ಜ್ನಲ್ಲಿ ನೀವೆಲ್ಲ ರೆಡಿಯಾಗಿ ಬರೋ ಅಷ್ಟೊತ್ಗೆ ಅಲ್ಲೊಂದು ಇಪ್ಪತ್ತು ನಿಮಿಷ ನಾನು ವೇಯ್ಟ್ ಮಾಡಬೇಕು ಮತ್ತೆ ಅಲ್ಲಿಂದ ನಿಮ್ಮನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಬೆಟ್ಟದ ದೇವಸ್ಥಾನ್ವರೆಗೆ ಹೋಗಲ್ಲ ಬೆಟ್ಟದ ಬುಡುಕ್ಕೆ ಹೋಗ್ತೇವೆ ಅಲ್ಲಿ ಬಾಗಿಲ ಹತ್ರ ಹೆಬ್ಬಾಗಿಲ ಹತ್ರ ಅಲ್ಲಿಂದ ನೀವು ಹೋಗಿ ಬರೋವರೆಗು ನಾನು ನಿಮ್ಮನ್ನ ವೇಯ್ಟ್ ಮಾಡಬೇಕಾಗುತ್ತೆ ಮತ್ತೆ ವಾಪಾಸ್ಸು ನಿಮ್ಮನ್ನ ಕರ್ಕೊಂಡು ಬರ್ಬೇಕು ಇಷ್ಟೆಲ್ಲ ಇದೆ ಹಾಂ ಆಯ್ತು ಕಣವ್ವ ಭಾಳ ಸಂತೋಷ ಕೊಡಿ ಅಷ್ಟೆನಾ ಅಷ್ಟಕ್ಕೆ ಒಪ್ಕೊಳ್ಳೋಣ ಹಾಂ ಹಾಂ ಓಕೆ ಮೇಡಮ್ ಓಕೆ ಹ್ಞೂ ಬರ್ತೇನೆ ಮೇಡಮ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಿರಲ್ಲವಾ ಹಾಂ ಹಾಂ ಬರ್ತೇನೆ ಬರ್ತೇನೆ ಒಂದು ಐದು ನಿಮಿಷ ವೇಯ್ಟ್ ಮಾಡಿ ಬರ್ತೇನೆ ನಾನು ಓಕೆ ಓಕೆ ಓಕೆ ತ್ಯಾಂಕ್ ಯು